ಹಾಂ ಹೌದು ಹೇಳಿ ಸರ್ ಹಾಂ ಹೌದು ನಾವೇ ಸರ್ ನಾಗೇಶ್ ಅವರೆ ಮಾತಾಡ್ತಿರೋದು ಹಾಂ ಸರ್ ಹೌದಾ ಸರ್ ನಿಮ್ಗೇನು ಬೇಕು ಸರ್ ನೀವು ಏನು ಸ್ವೀಟ್ ಹೇಳ್ತೀರಿ ಅದನ್ನ ಮಾಡಿಸಿಕೊಡ್ತೇವೆ ನಾವು

ಜಾಮೂನ ಹಾಂ ಎಸ್ ಎಸ್ ಎಸ್ ಸರ್ ಮಾಡ್ತೇವೆ ಅದು ನಾವು ಎಷ್ಟು ಪೀಸ್ ಮಾಡಿಸ್ತೀವಲ್ಲ ಸರ್ ಅದ್ರ ಮೇಲೆ ಡಿಪೆಂಡ್ ಎಲ್ಲ ಎಲ್ಲ ಎಲ್ಲ ಕಡೆ ಸರ್ವ್ ಮಾಡ್ತೀವಿ ಸರ್

ಹಾಂ ಸರ್ ತರ್ಸಿ ಹಾಂ ಎಲ್ಲವು ಇದೆ ಸರ್ ಒನ್ ಪ್ಲೇಟ್ ನೂರು ರೂಪಾಯಿ ಸರ್ ಇಲ್ಲ ಸರ್ ಒನ್ ಪ್ಲೇಟ್ ಇರೋದೇ ನೂರು ರೂಪಾಯ್ಗೆ ನಾನು ನಿಮಗೆ ಡಿಸ್ಕೌಂಟ್ ಮಾಡಿ ಹೇಳ್ತೀನಿ ಸರ್ ಹಾಂ ಸರ್ ನೀವು ಎಷ್ಟು ಏನೇನು ಅಂತ ಹೇಳಿ ಸರ್ ನನಗೆ ಎಷ್ಟು ಪ್ಲೇಟ್ ಬೇಕು ಅನ್ನೋದು ಹೇಳಿ ಸರ್ ನಾನು ಎಲ್ಲ

ಅದನ್ನು ಅದೇನು ನಮ್ಮದು ಚಾರ್ಜ್ ಇರುತ್ತೆ ಸರ್ ನಾವು ಬಂದು ಎಲ್ಲ ಸರ್ವ್ ಮಾಡ್ತೀವಲ್ಲ ಅದದೇ ಚಾರ್ಜ್ ಇದೆ ಸರ್ ಎಕ್ಸ್ಟ್ರಾ

ಮತ್ತು ನಿಮ್ಗೇನು ಪಲ್ಯವೇನು ಬೇಕಾ ಪಲ್ಯ ಯಾವು ನೀವು ಕ್ಯಾಶ್ ಕೊಟ್ಟರು ಓಕೆ ಸರ್ ಫೋನ್ಪೇ ಕೊಟ್ಟರೂ ಓಕೆ ಹಾಂ ಓಕೆ ಸರ್ ಅರ್ ನಿಮ್ಗೆ ಪಲ್ಯ ಯಾವ್ಪ ಯಾವು ಪಲ್ಯ ಬೇಕಂತ ಹೇಳಲಿಲ್ಲ ಪನ್ನೀರ ಹಾಂ ಓಕೆ ಓಕೆ ಮಾಡ್ತೀನಿ ಮಾಡ್ತೇವೆ ಸರ್ ಮಾಡ್ತೇವೆ ಹಾಂ ಓಕೆ ಸರಿ ಸರ್ ಪ್ಲೇಸ್ ಎಲ್ಲಿ ಹಾಂ ಓಕೆ ಇದಲ್ಲ ಸರ್ ನಂಬರು ಒನ್ ಸ್ವಲ್ಪ ಅಡ್ವಾನ್ಸ್ ಪೇ ಮಾಡ್ಬೇಕು ಆಗುತ್ತೆ ಸರ್ ನೀವು

ಮಾಡ್ಸಿ ಹಾಂ ಆಯ್ತು ಸರ್ ಓಕೆ ಕೊಟ್ಟರು ನಡಿತೈತಿ ಹಾಂ ಓಕೆ